ಹೌದು ನಮ್ಮ ಪ್ರದೇಶದಲ್ಲಿ ವಾಸಿಸುತ್ತಿರುವ ಮಹಿಳೆಯರ ಹೊಣೆಗಾರಿಕೆ ಬಹಳಷ್ಟು ಪ್ರಮುಖವಾಗಿದೆ ಹೇಗೆಂದರೆ ಇವರು ಮಹಿಳೆ ಅಬಲೆ ಅಲ್ಲ ಸಬಲೆ ಎಂದು ತೋರಿಸಿ ಕೊಡುತ್ತಿದ್ದಾಳೆ ಹೇಗೆಂದರೆ ಇವರು ಎಲ್ಲ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಅಭಿವೃದ್ಧಿಯನ್ನು ಹೊಂದಿದ್ದಾರೆ ಮಹಿಳೆಯರಿಗೂ ಈ ಸಂದರ್ಭದಲ್ಲಿ ಅಂದರೆ ಈ ಇತ್ತೀಚಿನ ದಿನಮಾನಗಳಲ್ಲಿ ಮಹಿಳೆಯರು ಮುಕ್ತವಾಗಿ ಶಿಕ್ಷಣ ಉದ್ಯೋಗವನ್ನು ಮಾಡುತ್ತಿದ್ದಾರೆ ಹಾಗೂ ಉದ್ಯೋಗವನ್ನು ಸಹ ಮಾಡುತ್ತಿದ್ದಾರೆ ಇವರು ಮುಕ್ತ ಶಿಕ್ಷಣವನ್ನು ಅತ್ಯಂತ ಪ್ರಾಮುಖ್ಯತೆ ಆಗಿರುವುದರಿಂದ ಇವರು ಸಾಮಾಜಿಕ ಹೊಣೆಗಾರಿಕೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಹಾಗೂ ಇವರು ಉದ್ಯೋಗವನ್ನು ಮಾಡುತ್ತಿದ್ದಾರೆ ಮನೆಯ ಒಡತಿಯಾಗಿ ಹಾಗೂ ಉದ್ಯೋಗದ ಅವಶ್ಯಕತೆಯಿಂದಾಗಿ ಇವರು ಉದ್ಯೋಗವನ್ನು ಅರಸುತ್ತಿದ್ದಾರೆ ಹಾಗೆಯೇ ಉದ್ಯೋಗ ಮಾಡಲು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗಿ ತಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಉದ್ಯೋಗವನ್ನು ನಿರ್ವಹಿಸುತ್ತಿದ್ದಾರೆ ಹಾಗೆಯೇ ಮಹಿಳೆಯರು ತಮ್ಮ ಅಡೆತಡೆಗಳೆಂದರೆ ಮನೆಯಲ್ಲಾಗುವ ಸ್ತ್ರೀ ಶೋಷಣೆ ಆಗಿರ್ಬೋದು ಅಥವಾ ಅತ್ತೆ ಸೊಸೆ ಜಗಳ ಜಗಳ ಆಗಿರ್ಬೋದು ಇಂತಹ ಅಡೆತಡೆಗಳನ್ನು ಎದುರಿಸುತ್ತಿದ್ದಾರೆ ಎಂದು ನನ್ನ ಅನಿಸಿಕೆ ಆಗಿದೆ ಹಾಗೆಯೇ ಇವರು ಇಷ್ಟು ಬಿಟ್ಟರೆ ಮತ್ಯಾವುದೇ ಕಾರಣದಿಂದಲೂ ಶೋಷಣೆಗೆ ಒಳಗಾಗಿಲ್ಲ ಎಂದು ಹೇಳುತ್ತಾ ನಾನು ಈ ನನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದೇನೆ ಮಹಿಳೆಯ ಹೊಣೆಗಾರಿಕೆಯು ಅತ್ಯಂತ ಪ್ರಮುಖವಾಗಿದೆ ಸ್ತ್ರೀಶಕ್ತಿಯು ಒಂದು ಮಹಾಶಕ್ತಿ ಎಂದು ಹೇಳಬಹುದು